ಆತ್ಮೀಯರಿಗೆ ಪತ್ರ ಬರಿತಕ್ಕಂಥ ಒಂದು ಅಭ್ಯಾಸ ಇತ್ತು ಮುಂಚೆ ಆತ್ಮೀಯರಿಗೆ ಈಗ ಯುಗಾದಿಗೆ ಹೊಸವರ್ಷಕ್ಕೆಲ್ಲ ನಾವು ಕೈಯಲ್ಲಿ ಚಿತ್ರ ಬರೆದು ಪತ್ರ ಬರೆದು ಗ್ರೀಟಿಂಗ್ಸನ್ನ ತಯಾರು ಮಾಡಿ ಪೇಂಟ್ ಮಾಡಿ ಕಳಿಸ್ತಾಯಿದ್ವಿ ಈಗ ಅಭ್ಯಾಸಗಳೆಲ್ಲ ತಪ್ಪೋಗಿದೆ ವಾಟ್ಸಪ್ಪಲ್ಲಿ ಯಾರೋ ಒಬ್ಬರು ಒಂದು ಇಮೇಜ್ ಕಳಿಸ್ತಾರೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ ಹ್ಯಾಪಿ ಬರ್ತ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಯುಗಾದಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಅಂತ ಹಾಗಾಗಿ ಸಂಬಂಧಗಳು ಮುಂಚಿನಷ್ಟು ಭಾವನಾತ್ಮಕವಾಗಿ ಗಟ್ಟಿಯಾಗಿಲ್ಲ ಅಂತ ನನಗನಿಸುತ್ತೆ ಮುಂಚೆ ಒಬ್ಬರಿಗೆ ಪತ್ರ ಬರಿಬೇಕಂದ್ರೆ ಒಂದಿನ ಮುಂಚೆ ಹೋಗಬೇಕು ಪೋಸ್ಟ್ ಆಫೀಸಲ್ಲಿ ಇನ್ಲ್ಯಾಂಡ್ ಕವರ್ ತರಬೇಕು ಆಮೇಲೆ ಅದರಲ್ಲಿ ನೀಟಾಗಿ ಬರಿಬೇಕು ಯಾಕಂದರೆ ಮೊಡ್ದ್ ಹೊಡ್ದ್ರೆ ಮತ್ತೆ ಚಿತ್ತು ಮಾಡಿದರೆ ಮತ್ತೆ ಹರ್ದಾಕಿದ್ರೆ ಮತ್ತೆ ದುಡ್ಡು ಕೊಟ್ಟು ಹೊಸ ಇನ್ಲ್ಯಾಂಡ್ ಲೆಟರ್ ತರಬೇಕು ಹಾಗಾಗಿ ಪೇಪರಲ್ಲಿ ಒಂದ್ಸಲ ಬರೆದು ಭಾವನೆಗಳನ್ನೆಲ್ಲ ಸೇರಿಸಿ ಪತ್ರದಲ್ಲಿ ಅಚ್ಚಿಳಿಸಿ ಅದನ್ನು ಮತ್ತೆ ಡಬ್ಬಕ್ಕೆ ಹಾಕೋವಂತದ್ದೊಂದು ಭಾಗ ಇನ್ನು ಆತ್ಮೀಯರಿಗೆ ಒಂದು ಗ್ರೀಟಿಂಗ್ ಕೊಡ್ತಾ ಇದ್ವಿ ಅಂಗಡಿನಲ್ಲಿ ದುಡ್ಡಿರೋರು ಏನ್ಮಾಡ್ತಾಯಿದ್ರು ಅಂಗಡಿಗೆ ಹೋಗ್ತಾ ಇದ್ದರು ಐದು ರೂಪಾಯಿ ಆರು ರೂಪಾಯಿಗೆ ಒಂದು ಗ್ರೀಟಿಂಗ್ ಇರ್ತಾಯಿತ್ತು ರೆಡಿಮೇಡ್ ಗ್ರೀಟಿಂಗು ಕಲರ್ಫುಲ್ಲಾಗಿ ಇರತಕ್ಕಂಥದ್ದು ಪ್ರಿಂಟಾಗಿರುವಂಥದ್ದು ಗ್ರೀಟಿಂಗನ್ನ ಕೊಂಡ್ಕೊಂಡು ಬರ್ತಾ ಇದ್ದರು ಅದನ್ನು ತಿರ್ಗಾ ಎನ್ವೊಲೊಪ್ ಕವರೊಳಗೆ ಇರ್ತಾಯಿತ್ತು ಅದು ಅದಕ್ಕೊಂದು ಸ್ಟ್ಯಾಂಪ್ ಮೆತ್ತಿಸಿ ಟು ಫ್ರಮ್ ಟು ಅಡ್ರೆಸ್ಸು ಫ್ರಮ್ ಅಡ್ರೆಸ್ಸು ಬರೆದು ಡಬ್ಬಕ್ಕೆ ಹಾಕ್ತಾಯಿದ್ರು ಇದು ದುಡ್ಡಿರೋರು ದುಡ್ಡು ಇಲ್ಲದೆ ಇರೋರು ನಮ್ಮಂತವ್ರು ಏನು ಮಾಡ್ತಾಯಿದ್ವಿ ನೋಟ್ಬುಕ್ಕಲ್ಲಿ ಸೆಂಟ್ರ್ ಪೇಜ್ ಹರ್ಕೊಂಡು ಅದಕ್ಕೆ ಡ್ರಾಯಿಂಗೆಲ್ಲ ಮಾಡಿ ಪೆನ್ಸಿಲಲ್ಲಿ ಮತ್ತೆ ಕಲರ್ಫುಲ್ ಪೆನ್ಸು ಬಣ್ಣದ ಪೆನ್ನುಗಳು ಸ್ಕೆಚ್ ಪೆನ್ನೆಲ್ಲ ಬಳಸಿ ಅದಕ್ಕೆ ಬಣ್ಣ ಬಣ್ಣ ತುಂಬಿಸಿ ಕಲರ್ಫುಲ್ಲಾಗಿ ನಮ್ಮ ಭಾವನೆಗಳು ನಮ್ಮ ಮನಸ್ಸಿನ ಅನಿಸಿಕೆಗಳೆಲ್ಲ ಆ ಕಲಾಕೃತೀಲಿ ತುಂಬಿಸಬೇಕು ಅಂತ ಒಂದು ಪ್ರಯತ್ನ ಮಾಡಿ ಅದಕ್ಕೆ ತಿರ್ಗಾ ಇನ್ನೊಂದಷ್ಟು ಬಣ್ಣ ಬಣ್ಣದ ಪೇಪರ್ಗಳು ಮೆತ್ತಿಸಿ ಅಲಂಕಾರ ಮಾಡಿ ಮಾಡಿ ಕೊಡ್ತಾ ಇದ್ವಿ ಕೈಯಿಂದ ತಯಾರಿಸಿರತಕ್ಕಂಥ ವಸ್ತುಗೆ ಹೆಚ್ಚಿನ ಭಾವನಾತ್ಮಕ ಮೌಲ್ಯಯಿರತ್ತೆ ಯಾಕೆಂದರೆ ದುಡ್ಡಿದ್ದರೆ ಅಂಗಡಿಗೆ ಹೋಗ್ತೀವಿ ಯಾವನೋ ಪ್ರಿಂಟ್ ಹಾಕಿದ ರೆಡಿಮೇಡ್ ಕಾರ್ಡ್ ತೊಗೊಳ್ತೀವಿ ಅದರಲ್ಲಿ ಏನೋ ಒಂದು ಲೈನ್ ಪ್ರಿಂಟಾಗಿರುತ್ತೆ ಕೊಟೇಶನ್ನು ಏಯ್ ಇದು ಚೆನ್ನಾಗಿದೆ ಈ ಲೈನ್ ಚೆನ್ನಾಗಿದೆ ಅಂತ ತೊಗೊಳ್ತೀವಿ ಅದನ್ನ ಎತ್ಕೊಂಡು ಪೋಸ್ಟ್ಗೆ ಹಾಕ್ತೀವಿ ಆದರೆ ನಾವೇ ಕೈಯಿಂದ ತಯಾರಿಸಿರತಕ್ಕಂಥ ಒಂದು ಕಲಾಕೃತಿಗಿರೋ ಮಹತ್ವವೇ ಬೇರೆ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಅದನ್ನು ಮಾಡೋವಾಗ ನಾವು ಅದಕ್ಕೆ ಬೇಕಾಗಿರೋ ಸಂಪನ್ಮೂಲಗಳನ್ನ ಕ್ರೋಡೀಕರಣ ಮಾಡಬೇಕು ಉದಾಹರಣೆಗೆ ಪೇಪರ್ ಇರ್ಬೋದು ಸ್ಕೆಚ್ ಪೆನ್ ಇರ್ಬೋದು ಕತ್ತರಿ ಇರ್ಬೋದು ಗಮ್ ಇರ್ಬೋದು ಅದಕ್ಕೆಲ್ಲ ಹಣ ಕೊಟ್ಟೇ ತರಬೇಕು ಯಾವುದು ಪುಕಸಟ್ಟೆ ಬರಲ್ಲ ದುಡ್ಡು ಕೊಟ್ಟು ತರ್ತೀವಿ ಅಂದರೆ ನಮ್ಮ ಧನಾನ ಇದ್ಮಾಡದ್ವಿ ತಿರ್ಗಾ ನಮ್ಮ ಸಮ್ಯಾನ ಕೊಡ್ತೀವದನ್ನು ಮಾಡೋದಕ್ಕೆ ಏನೋ ಬರಿಬೇಕು ತಿದ್ದಬೇಕು ತೀಡಬೇಕು ಕಲರ್ ಹಾಕಬೇಕು ಕಟ್ ಮಾಡಬೇಕು ಪೇಸ್ಟ್ ಮಾಡಬೇಕು ಇವೆಲ್ಲ ಮಾಡೋಕ್ಕೆ ನಮ್ಮ ಸಮ್ಯಾನ ಕೊಡ್ತೀವಿ ತಿರ್ಗಾ ನಮ್ಮ ಮನಸ್ಸನ್ನು ಅದರಲ್ಲಿ ತೊಡಗಿಸ್ಕೊತೀವಿ ಸುಮ್ಮನೆ ಅಲ್ಲ ಅದು ಯಾಕಂದರೆ ನೀಟಾಗಿ ಬರಬೇಕಂದ್ರೆ ನಾವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಗಮನ ಹಾಕಿ ಮಾಡ್ದಾಗ್ಲೇ ಆ ಕಲಾಕೃತಿ ಚೆನ್ನಾಗಿ ಬರುತ್ತೆ ಉತ್ಕೃಷ್ಟವಾಗಿ ಮೂಡಿ ಬರುತ್ತದೆ ಇನ್ನು ಅಷ್ಟೆಲ್ಲ ನಮ್ಮ ಸ ಮಿತ್ ತನು ಮನ ಧನ ಅಂದರೆ ನಮ್ಮ ದೇಹ ಕುಂತ್ಕೋತೀವಿ ನಮ್ಮ ಮನ್ಸು ಹಾಕ್ತೀವಿ ನಮ್ಮ ಧನ ಇಷ್ಟು ಮೂರುನು ನಾವು ಹಾಕಿ ಅದು ಮಾಡಿದಾಗ ಅದಕ್ಕಿರತಕ್ಕಂಥ ಬೆಲೆಯೇ ಅಮೂಲ್ಯವಾದದ್ದು ಅದಕ್ಕೆ ಏನು ಹೇಳ್ತೀವಿ ಇಟ್ ಇಸ್ ಏನದು ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತದು ಯಾಕಂದರೆ ನಾವು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗ್ಬೋದು ಆದರೆ ನಮ್ಮ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಭಾವನಾತ್ಮಕವಾಗಿ ನಾವೊಂದು ಕಲಾಕೃತಿ ತಯಾರು ಮಾಡಿ ಒಬ್ಬರಿಗೆ ಕೊಟ್ಟಿದ್ದೀವಿ ಅಂದರೆ ಅದು ಇಸ್ಕೊಂಡ್ರು ಅವ್ರ್ಗೂ ಏನೋ ಒಂದು ಸಂತೋಷ ನೋಡು ನನಗೋಸ್ಕರ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅದೇ ರೆಡಿಮೇಡ್ ಕಾರ್ಡಾದರೆ ಮಾಮೂಲಿಯಾಗಿ ಪ್ರಿಂಟ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೊಟ್ಟಂಗೆ ಏ ಬಿಡೋ ಅವ್ರು ಎಲ್ಲರಿಗೂ ಕಳ್ಸ್ದಂಗೆ ನನ್ಗೊಂದು ಕಳಿಸಿದಾರೆ ಹತ್ತು ಕೊ ಹತ್ತು ಗ್ರೀಟಿಂಗ್ ಕಾರ್ಡ್ ತೊಗೊಂಡು ಹತ್ತು ಜನಕ್ಕೆ ಕಳ್ಸ್ದಂಗೆ ಹತ್ತು ಕಲಾಕೃತಿ ನಾವು ಮಾಡ್ತೀವಿ ಅನ್ನೋದು ಸುಳ್ಳು ತುಂಬ ಆತ್ಮೀಯರಿಗೆ ನಮ್ಮ ಹೃದಯಕ್ಕೆ ತುಂಬ ಹತ್ರದಲ್ಲಿರೋರ್ಗಷ್ಟೇ ನಾವು ಈ ಥರಯೆಲ್ಲ ಕಲಾಕೃತಿ ಮಾಡಿಕೊಡುವಂಥದ್ದು ಇನ್ನು ರೆಡಿಮೇಡ್ ಗ್ರೀಟಿಂಗ್ ಕಾರ್ಡ್ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಅಂತಿಲ್ಲ ಯಾಕಂದರೆ ಅದು ಫಿನಿಷಿಂಗಿರುತ್ತದು ಯಾಕಂದರೆ ಅದೆಲ್ಲ ಕಾರ್ಪೊರೇಟು ಪ್ರಿಂಟಿಂಗ್ ಮಿಷ ಮಿಷಿನಲ್ಲಿ ಪ್ರಿಂಟಾಗಿರತ್ತೆ ಫಾಂಟ್ ಸೆಟ್ ಮಾಡಿರ್ತಾನೆ ಇಟ್ಯಾಲಿಕ್ ಮಾಡಿರ್ತಾನೆ ಡಿಸೈನರ್ ಹೆಂಗೆ ಬೇಕೋ ಹಂಗೆ ಮಾಡಿರ್ತಾರೆ ಆದರೆ ಅದು ಪರಿಪೂರ್ಣ ಅಲ್ಲ ಅದೇ ನಾವು ಬರೆದಾಗ ಅದು ತಪ್ಪಿರ್ಬೋದು ಒಡ್ದು ಬರ್ದಿರ್ತೀವಿ ವೈಟ್ನರ್ ಹಾಕಿ ಬರಿತೀವಿ ಇಲ್ಲ ಅದ್ರ್ಮೇಲೆ ಪೇಪರ್ ಮೆತ್ತಿಸಿ ಕರೆಕ್ಟಿಂಗ್ ಫ್ಲೂಯಿಡ್ ಹಾಕಿ ವೈಟ್ ಪೇಪರ್ ಮೆತ್ತಿಸಿ ತಿರ್ಗಾ ಬರಿತೀವಿ ಇವೆಲ್ಲ ಮಾಡಿದಾಗ ಏನಾಗತ್ತೆ ಅದಕ್ಕೆ ಅದರದೇ ಆದಂಥ ಒಂದು ಮಹತ್ವ ಬರ್ತದೆ ಅಂತ ನನಗನ್ಸತ್ತೆ ಸೊ ಕೈ ಬರಹದ ಕಲಾಕೃತಿಗಳಿಗಿರತಕ್ಕಂಥ ಬೆಲೆ ಯಾವುದಕ್ಕೂ ಇಲ್ಲ ಹಿಂದಿನ ದಿನದಲ್ಲಿ ಪತ್ರಗಳು ಬರಿತಾಯಿದ್ವಿ ಪೋಸ್ಟ್ ಕಾರ್ಡ್ ತೊಕೊಂಡು ಬರಿತಿದ್ವಿ ಇಪ್ಪತ್ತೈದು ಪೈಸೆ ಕಾರ್ಡಲ್ಲಿ ಬರಿತಾಯಿದ್ವಿ ಏನೋ ಆ ಕಾರ್ಡ್ ಬಂದರೆ ಡೈಲಿ ಕಾಯ್ತಾ ಇದ್ವಿ ಅಂಚೆ ಅಣ್ಣ ಬರ್ತಾನೆ ಪೋಸ್ಟ್ಮ್ಯಾನ್ ಬಂದರೆ ನಮಗೇನಾದ್ರು ಪತ್ರ ತರ್ತಾನೆ ನಮಗೇನಾದ್ರು ಕಾರ್ಡು ತರ್ತಾನೆ ಅಂತ ಅದನ್ನು ತಂದರೆ ಏನೋ ಒಂದು ಖುಷಿ ಈಗ ಡೈಲಿ ಎಲ್ಲೋ ದೂರದಲ್ಲಿರೋರು ಡೈಲಿ ಡೆಲ್ಲಿಯಲ್ಲಿರೋರು ಮಾಡ್ತಾರೆ ಅಮೇರಿಕಾದಲ್ಲಿರೋರು ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅದನ್ನು ನೋಡ್ತೀವಿ ಏನು ಅನಿಸಲ್ಲ ಅದೇ ವಾರಕ್ಕೊಂದಿನ ಹದಿನೈದು ದಿನಕ್ಕೊಂದಿನ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ನಮ್ಮ ಅಜ್ಜಿ ಮನೆಯಿಂದಾನೋ ನಮ್ಮ ತಾತನ ಮನೆಯಿಂದಾನೋ ಎಲ್ಲಿಂದಾನೋ ಒಂದು ಪತ್ರ ಬಂದರೆ ಏನೋ ಒಂದು ಅವರ್ತ್ ಅವರ್ಣನೀಯ ಆನಂದ ಆಗ್ತಾಯಿತ್ತು ನಮಗೆಲ್ಲ ಆವಾಗ ಈಗ ಆ ಆನಂದ ಎಲ್ಲ ಸಿಗಲ್ಲ ಯಾಕಂದರೆ ಕೈ ಬರಹದಲ್ಲಿರತಕ್ಕಂಥ ಆತ್ಮೀಯತೆ ನಮಗೆ ರೆಡಿಮೇಡ್ ಇದರಲ್ಲಿ ಸಿಗಲ್ಲ ಅಂತ ನನ್ನ ಭಾವನೆ